ಎಕ್ಸ್ಕ್ಯೂಸ್ ಮಿ ವೇಟರ್ ಒಂದು ನಿಮಿಷ ಇಲ್ಲಿ ಬನ್ನಿ ನಮಗೆ ನಾಲ್ಕು ವೆಜ್ ಊಟ ತರ ತಗೊಂಡು ಬನ್ನಿ ವೆಜ್ ಊಟ ಅಂದರೆ ಪೂರಿ ಪೂರಿ ಜೊತೆ ಅನ್ನ ಮತ್ತು ಪು ಚಪಾತಿ ಜೊತೆ ಅನ್ನ ಇದೆಯಲ್ಲ ನಮಗೆ ಚಪಾತಿ ಜೊತೆ ಅನ್ನ ಇರೋ ನಾಲ್ಕು ಊಟ ತಗೊಂಡು ಬನ್ನಿ ಮತ್ತೆ ನಿಮ್ಮ ಹತ್ರ ಸ್ವೀಟ್ಸ್ ಏನಿದೆ ಸಿಹಿ ತಿಂಡಿ ಏನಿದೆ ಕೇಕ್ ಇದೆ ಐಸ್ ಕ್ರೀಮ್ ಮತ್ತು ಹಲ್ವಾ ಅಲ್ಲವಾ ಕೇಕಲ್ಲಿ ನಮಗೆ ಎಷ್ಟು ವೆರೈಟಿ ಸಿಗ್ಬೋದು ನಿಮ್ಮ ಹೋಟ್ಲಲ್ಲಿ ಬಟರ್ಸ್ಕಾಚ್ ಇದೆಯಾ ಬೇಡ ಬೇಡ ನಮಗೆ ಕೆ ಐಸ್ ಕ್ರೀಮ್ ಬೇಡ ಹಲ್ವಾದಲ್ಲಿ ಕ್ಯಾರೆಟ್ ಹಲ್ವ ಮತ್ತು ಕುಂಬಳಕಾಯಿ ಹಲ್ವಾ ಇದೆಯಾ ಹಾಗಾದರೆ ನಮಗೆ ಒಂದು ಕೆಲಸ ಮಾಡಿ ನಾಲ್ಕು ಊಟ ಜೊತೆಗೆ ನಾಲ್ಕು ಏನು ಕ್ಯಾರೆಟ್ ಹಲ್ವಾ ತಗೊಂಡು ಬನ್ನಿ ಆಯಿತಾ ಸ್ವಲ್ಪ ಬೇಗ ತಗೊಂಡು ಬನ್ನಿ